ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ಕೈಗಾರಿಕೆಗಳಲ್ಲಿ ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಮತ್ತು ಮೈಸೂರು ಪೇಪರ್ ಮಿಲ್ಸ್ ಲಿಮಿಟೆಡ್ ಈ ಕಾರ್ಖಾನೆಗಳು ಪ್ರಮುಖವಾಗಿದೆ ಮೈಸೂರು ಮಹಾರಾಜರ ಕಾಲದಲ್ಲಿ ದಿವಾನರಾಗಿದ್ದಂತಹ ಸರ್ ಎಮ್ ವಿಶ್ವೇಶ್ವರಯ್ಯನವ್ರು ಅದನ್ನ ಮಹಾರಾಜರ ಒಂದು ಪ್ರಯತ್ನದಿಂದ ಅದನ್ನು ಸ್ಥಾಪನೆ ಮಾಡಿದ್ದರು ಈ ಎರಡು ಕಾರ್ಖಾನೆಗಳು